ನಮ್ಮ ಮಳೆ ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ಅಂದರೆ ಮಳೆಗಾಲದಲ್ಲಿ ನನಗೆ ಮಳೆ ನೋಡ್ಬೋದು ಮತ್ತೆ ಮಳೆ ಬರಲೇಬೇಕು ಅಂದರೆ ಮಳೆ ಇಲ್ಲದಿದ್ದರೆ ನೀರಿಲ್ಲ ಹಾಗೆ ಹಾಗೇ ಮಳೆಯಲ್ಲಿ ಮತ್ತು ಮಳೆಯ ಟೈಮಲ್ಲಿ ಭತ್ತದ ಕೆನೆ ಬರುವ ತೆನೆ ಬಂದು ಭತ್ತ ನೆಡುವದ್ದು ಟೈಮಲ್ಲಿ ನಾವು ಕೆಲಸಕ್ಕೆ ಹೋಗ್ತೇವೆ ಅದನ್ನು ಕೊಯ್ದು ಅದನ್ನು ನಾಟಿ ಮಾಡಿ ಅವು ಉತ್ತು ಅವು ಉತ್ತು ಕೊಡ್ತಾರೆ ನಾವು ನಾ ಅವನ್ನು ನಾನು ಅದನ್ನು ಕೊಯ್ಲಿಕ್ಕೆ ನಾವು ಹೋಗ್ತೇವೆ ಮತ್ತೆ ಅದರ ಗಿಡ ಫಸಲು ಬರುವಾಗ ಅದಕ್ಕೂ ನಾವು ಕೆಲಸಕ್ಕೆ ಹೋಗ್ತೇವೆ ಮಳೆಗಾಲದಲ್ಲಿ ಮತ್ತೆ ಅದು ತಂಡ ತಂಡ ಇರ್ತದೆ ಅಂದರೆ ಒಳಗೆ ಇರುವುದು ಒಳ್ಳೇದಾಗ್ತದೆ ಅದನ್ನೆಲ್ಲ ನೋಡಿ ನೋಡಲಿಕ್ಕೆ ಆಗ ನಾವು ಬಿಸಿ ಬಿಸಿ ಏನಾದರೂ ಮಾಡಿ ತಿನ್ಬೋದು ಅದೆಲ್ಲ ಒಳ್ಳೇದಾಗ್ತದೆ ಮಳೆಗಾಲದಲ್ಲಿ ಯಾವುದಾದರೂ ಒಂದು ಗಿಡ ನೆಡಬೇಕಾದ್ರೂ ಅದಕ್ಕೆ ಅದನ್ನ ನೆಡ್ಲಿಕ್ಕೆ ಜೀವ ಬರ್ತದೆ ಅದನ್ನು ಅದನ್ನು ಕೂಡ ನೋಡಲಿಕ್ಕೆ ಒಂದು ಒಳ್ಳೇದಾಗ್ತದೆ ಮಳೆಗಾಲದ ಮಳೆಗಾಲದಲ್ಲಿ ಮತ್ತೆ ಹೊರಗಡೆ ಹೋಗುವಾಗ ನಾವು ಹೋಗುವಾಗ ನೀರಲ್ಲಿ ಹೋಗ್ತೇವೆ ಅಂತ ಅದು ಕೂಡ ಒಂದು ಖುಷಿ ಅದು ಮಳೆ ಬರೋದನ್ನು ನೋಡಲಿಕ್ಕೆ ಒಂದು ಖುಷಿ ಹಾಗೇ ಎಲ್ಲ ಒಳ್ಳೇದಾಗ್ತದೆ ಮಳೆ ಬರಲಿ ಮೂರು ತಿಂಗಳು ಮಳೆ ಬರ್ತದೆ ಅದರಲ್ಲಿ ನಾವು ಏನಾದರೂ ಮಳೆಗಾಲದಲ್ಲಿ ಎಂಥ ಗದ್ದೆಯಲ್ಲಿ ಏನಾದರೂ ಕೆಲಸ ಉತ್ತುವುದು ಮತ್ತೆ ಅದನ್ನು ಅದು ಬಾ ಇದು ಅಕ್ಕಿಯದ್ದು ಭತ್ತ ಭತ್ತ ಹಾಕಲಿಕ್ಕೆ ಹಾಕೋದು ಮತ್ತೆ ಅದನ್ನು ಗಿಡ ಬಂದ ಮೇಲೆ ಅದನ್ನು ಗೆದು ಪುನಃ ಗದ್ದೆಗೆ ಹೋಗಿ ಅದನ್ನು ಉತ್ತು ಕೊಡ್ತಾರೆ ಅದನ್ನು ನೆಟ್ಟು ಮತ್ತೆ ಅದು ದೊಡ್ಡದಾಗಿ ಫಸಲಿಗೆ ಬರುವಾಗ ಅದನ್ನು ಕೊಯ್ ಕೊಯ್ದು ಕೊಯ್ದು ಅದನ್ನು ಕಟ್ಟಿ ಅದನ್ನು ಮನೆಯ ಅಂಗಳಕ್ಕೆ ತಂದು ಅದನ್ನು ಬಡಿದು ಭತ್ತ ತೆಗೆದು ಅದನ್ನು ಕೊಂಡೋಗಿ ಹಾಕಿ ನಾವು ಮನೆಗೆ ಅಕ್ಕಿ ತರುವುದು ತರುತ್ತೇವೆ ಮಳೆಗಾಲದಲ್ಲಿ ಅದೆಲ್ಲ ಮಾಡ್ತೇವೆ ಮಳೆಗಾಲ ಅಂದರೆ ಎಲ್ಲರಿಗೂ ಇಷ್ಟ ಇರ್ತದೆ ಆದರೆ ಅದೇ ಮಳೆಗಾಲ ಬೇಕು ಯಾವುದಕ್ಕೂ ಒಂದು ಗಿಡ ಬರಲಿಕ್ಕೆ ಹುಲ್ಲು ತೆಗೀಲಿಕ್ಕೆ ದನಗಳಿಗೆ ಹುಲ್ಲಾಗ್ತದೆ ಅದನ್ನು ತೆಗೀಲಿಕ್ಕೆ ಮತ್ತೆ ಯಾವುದಕ್ಕೂ ದನ ಕಟ್ಟಲಿಕ್ಕೆ ಮಳೆಗಾಲದಲ್ಲಿ ನಾವೆಲ್ಲ ಹಾಗೇ ಗದ್ದೆಗೆ ಹೋಗಿ ಹುಲ್ಲು ತೆಗೆದು ದನಕ್ಕೆ ತಂದು ಎಲ್ಲ ಮಾಡ್ತೇವೆ ಹೂವಿನ ಗಿಡ ನೆಡ್ತೇವೆ ಮತ್ತೆ ಎಲ್ಲ ಯಾವುದಕ್ಕೂ ಒಂದು ಬಾವಿಯಲ್ಲಿ ನೀರು ನಿಲ್ಲಬೇಕಾದ್ರೂ ಮಳೆ ಬೇಕು ಹಾಗೇ ಒಂದು ಯಾವುದು ಕುಡೀಲಿಕ್ಕೆ ಬೇಕಾದರೂ ನೀರು ಬೇಕು ನಮಗೆ ಅದೇ ನಮಗೆ ಮಳೆಗಾಲ ಅಂದರೆ ತುಂಬನೇ ಇಷ್ಟ